ಸಾಕು ಪ್ರಾಣಿಗಳು ಎಂದರೆ ನನಗೆ ಬಹಳ ಇಷ್ಟ ನಾವು ಹಲವು ರೀತಿಯ ಪ್ರಾಣಿಗಳನ್ನು ಸಾಕಬಹುದು ಉದಾಹರಣೆಗೆ ನಾಯಿ ಹಸು ಬೆಕ್ಕು ಮೊಲ ಹೀಗೇ ಹಲವು ರೀತಿಯ ಪ್ರಾಣಿಗಳನ್ನು ನಾವು ಸಾಕಬಹುದು ನನಗೆ ತುಂಬ ಇಷ್ಟವಾದ ಪ್ರಾಣಿ ಎಂದರೆ ನಾಯಿ ನಾಯಿಯು ಮನುಷ್ಯನ ಅತ್ಯಂತ ಒಳ್ಳೆಯ ಗೆಳೆಯ ನಾಯಿಯನ್ನು ನಿಷ್ಠಾವಂತಿಕೆಗೆ ಹೆಸರು ಎಂದು ಹೇಳಿ ಹೇಳಿದರೆ ತಪ್ಪಾಗಲಾರದು ನನಗೆ ನಾಯಿಗಳೆಂದರೆ ಏಕೆ ಇಷ್ಟ ಎಂದರೆ ಅವು ಮನುಷ್ಯನ ಭಾವನೆಗಳನ್ನು ಅತ್ಯಂತ ಒಳ್ಳೆಯ ರೀತಿಯಿಂದ ಅರಿತುಕೊಳ್ಳುತ್ತವೆ ಅವು ಎಂದಿಗೂ ನಮಗೆ ನೋಯಿಸಲಾರವು ನಾಯಿಗಳು ಮುದ್ದು ಮುದ್ದಾಗಿರುತ್ತವೆ ಅವನ್ನು ನೋಡಿದರೆ ನನಗೆ ತುಂಬ ಪ್ರೀತಿ ಬರುತ್ತದೆ ನನ್ನ ಬಳಿಯೂ ಕೂಡ ಒಂದು ನಾಯಿ ಇದೆ ನನಗೆ ಅದೆಂದರೆ ತುಂಬ ಇಷ್ಟ ನಾನು ಅದರ ಜೊತೆ ತುಂಬ ಸಮಯವನ್ನು ಕಳೆಯುತ್ತೇನೆ ನನಗೆ ಅನಿಸುವ ಪ್ರಕಾರ ಪ್ರತಿಯೊಬ್ಬರೂ ಒಂದೊಂದು ಪ್ರಾಣಿಗಳನ್ನು ಸಾಕಬೇಕು ಏಕೆಂದರೆ ಅವು ಮನುಷ್ಯನಿಗೆ ತುಂಬ ಒಳ್ಳೆಯ ಗೆಳೆಯರಾಗಿ ಇರುತ್ತವೆ ನಾಯಿಗಳು ತುಂಬ ನಿಷ್ಠೆಯಿಂದ ಇರುತ್ತವೆ ಮತ್ತು ಮಕ್ಕಳಿಗೂ ತುಂಬ ಇಷ್ಟವಾಗುತ್ತವೆ ಮತ್ತು ನಾಯಿಗಳು ಮನೆಯನ್ನು ರಕ್ಷಿಸುವಲ್ಲಿಯೂ ಉಪಯೋಗವಾಗುತ್ತವೆ ನಾಯಿಗಳು ನಮ್ಮ ರಕ್ಷಣೆಯ ಜವಬ್ದಾರಿಯನ್ನು ಹೊತ್ತಿರುತ್ತವೆ ನಾಯಿಗಳು ಎಂದಿಗೂ ನಿಷ್ಠೆಯನ್ನು ಮರೆಯುವುದಿಲ್ಲ ನಾಯಿಗಳು ಮನೆಯಲ್ಲಿದ್ದರೆ ಹೊರಗಿನವರು ಒಳಗೆ ಬರಲು ಹೆದರುತ್ತಾರೆ